ಹಲೋ ಹಾಂ ಹೇಳಿ ಹಾಂ ಹೌದು ಹೇಳಿ

ಹಾಂ ಈ ಏ ಎರಡನೆ ಕ್ಲಾಸ್ ಓದ್ತಿದ್ರಲ್ಲ ಅವ್ಳು ಬೇರೆ ಕಡೆ ಎಲ್ಲಾದರು ಕೆ ಓದ್ತಿದ್ರಾ ಮೊದಲು

ಓಕೆ ಎಲ್ ಕೆ ಜಿಯವರಿಗೆ ಐವತ್ತು ಸಾವಿರ ಆಗುತ್ತೆ ವರ್ಷಕ್ಕೆ ಹಾಂ ಇನ್ನೊಬ್ರು ಇದ್ದಾರಲ್ಲ ಎರಡನೆ ತರಗತಿ ಅವ್ರಿಗೆ ಲಕ್ಷ ಆಗುತ್ತೆ ವರ್ಷಕ್ಕೆ ವ್ಯಾನ್ ಫೀಸು ಬೇರೆ ಇರುತ್ತೆ ಆಯಿತಾ ಹಾಂ ಹೌದು ಕೇಳಿಸ್ತಿಲ್ಲ ಹೇಳಿ ಮತ್ತೆ ಹೌದು ಎಷ್ಟಿದೆ ಪರ್ಸಂಟೇಜು ಸೆಕೆಂಡ್ ಸ್ಟ್ಯಾಂಡರ್ಡಲ್ಲಿ ಒಂದು ಹತ್ತು ಪರ್ಸೆಂಟ್ ಡಿಸ್ಕೌಂಟ್ ಮಾಡ್ಬೌದು ಅಷ್ಟೆ ಇನ್ನು ಏನು ಮಾಡೋಕಾಗಲ್ಲ ನಮ್ಮದು ಕಡ್ ಇದು ಇಂಟರ್ನ್ಯಾಷ್ನಲ್ ಸ್ಕೂಲ್ ಆಗಿರೋದ್ರಿಂದ ಕಡಿಮೆನೆ ಹೇಳ್ತಯಿದೀವ್ ನಾವು ನಿಮಗೆ ಹಾಂ ಲಂಚು ಎಲ್ಲ ನೀವೇ ಕೊಟ್ಟು ಕಳಿಸ್ಬೇಕಾಗತ್ತೆ ವ್ಯಾನ್ ಫೀಸು ಇದರಲ್ಲೆ ಇನ್ಕ್ಲೂಡ್ ಆಗಿರುತ್ತೆ ವ್ಯಾನ್ ಫೀಸ್ ಏನು ಇರಲ್ಲ ಬೇರೆ ಇರಲ್ಲ ಇದರಲ್ಲೆ ಎಲ್ಲ ಇದಾಗಿರತ್ತೆ ಇಲ್ಲ ಹಾಂ ಯುನಿಫಾಮು ಎಲ್ಲ ನಾವೇ ಕೊಡ್ತೀವಿ ಒನ್ ಸೆಟ್ ಕೊಡ್ತೀವಿ ನೀವು ಇನ್ನೊಂದು ಸೆಟ್ ತಗೊಳ್ಬೇಕು ಶನಿವಾರ ಹಾಕೊಂಬರಕೆ ಬೇರೆ ಕಲರ್ ಹೇಳಿದ್ದೀವಿ ಒಂದೊಂದು ತರಗತಿಗೆ ಒಂದೊಂದು ಥರ ಕಲರು ಅದನ್ನು ಹಾಕೊಂಡ್ ಬರಬೇಕು ಅದು ನೀವು ಕೊಡಿಸ್ಬೇಕು ಹಾಂ ಮತ್ತೆ ಇನ್ನೇನಾದ್ರು ಇದೆ ಇದೆಯಾ ಡೌಟ್ಸ್ ಕೇಳೋದು ಬೆಳಗ್ಗೆ ಒಂಬತ್ತರಿಂದ ನಾಲ್ಕು ನೀವು ಎಲ್ ಕೆ ಜಿ ಸೇರ್ಸ್ತಿದ್ದೀರಿ ಅಂದ್ರಲ್ಲಾ ಅವರಿಗೆ ಮಧ್ಯಾಹ್ನ ಎರಡು ಗಂಟೆಗೆ ಬಿಡ್ತೀವಿ ಸರಿ ಆಯಿತು ನಾ ಹಾಂ ನಾವೇ ಕೊಡ್ತೀವಿ ಹಾಂ ಸರಿ ನಾಳೆ ಬನ್ನಿ ಆಯಿತಾ ಕಾಲೇ ಸ್ಕೂಲ್ ಹತ್ತಿರ